ನಾವು ಟೂರಿಗೆ ಹೋಗಲಿಕ್ಕೆ ಒಂದು ಕಾರ್ ಬುಕ್ ಮಾಡಿದರೆ ನೀವು ಅದುನ್ನ ಸರಿಯಾದ ಕಾರನ್ನ ಕಳಿಸ್ಬೇಕಲ್ವಾ ರಸ್ತೆ ಮಧ್ಯದಲ್ಲೇ ಕಾರ್ ಪಂಚರಾಗಿ ಬಿದ್ದಿದೆ ಹಾರ್ನ್ ಅಂತೂ ಸರಿಯಾಗಾಗ್ತಾಯಿಲ್ಲ ಲೈಟು ಸರಿಯಾಗಿಲ್ಲ ಸೀಟ್ ಪೂರ ಹರಿದೋಗಿದೆ ಇದು ಯಾವ ಥರ ಕಾರ್ ನೀವು ಕೊಟ್ಟಿದ್ರಿ ಆ ಒಂದು ನಾವು ಒಂದು ಬುಕ್ ಮಾಡಿದಾಗ ನೀವು ಸರಿಯಾಗಿ ಕಾರ್ ಕಳಿಸ್ಬೇಕಂತೇಳಿ ಗೊತ್ತಾಗೋದಿಲ್ವಾ ಏಜಾದವರಿಗೆ ಕರ್ಕೊಂಡು ಹೋಗಿದ್ದೇವೆ ಒಂದು ಟೂರಿಗೆ ಹೋಗಬೇಕಾದ್ರೆ ಅಲ್ಲಿ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗೋದಾದ್ರೆ ಆ ಟೈಮ್ ಇರುತ್ತದೆ ಆ ಟೈಮಿಗು ನಮ್ಗೆ ಮುಟ್ಲಿಕಾಗಲಿಲ್ಲ ಇದು ಯಾವ ಥರ ಕಾರ್ ಕಳಿಸಿದ್ರಿ ನಿಮಗೆ ಕಾರಿನ ಸರಿಯಾದಂಥ ಒಂದು ವ್ಯವಸ್ಥೆ ಮಾಡಲಿಕ್ಕಾಗ್ದಿದ್ರೆ ಯಾಕೆ ನೀವು ಜವಾಬ್ದಾರಿಯನ್ನು ತಗೋತೀರಿ ಸ್ವಲ್ಪನು ಕಾರು ಒಂಚೂರು ಸರಿ ಇಲ್ಲ ರಸ್ತೆ ಮೇಲೆ ಅಂತೂ ಒಂದು ಹಾರ್ನು ಆಗೋದಿಲ್ಲ ಬೇರೆ ಗಾಡಿ ಹೋಗಬೇಕಾದ್ರೆ ಸಾವ್ಕಾಶಾಗಿ ಹೋಗಬೇಕಾಗ್ತದೆ ಈ ರೀತಿ ತೊಂದರೆ ಎಲ್ಲ ಕೊಟ್ರಲ್ರಿ ಅದ್ರಲ್ಲು ಮಧ್ಯದಲ್ಲೇ ಕಾರಿಗೆ ಪಂಚರಾಗ್ಬಿಟ್ಟಿದೆ ಅದೀಗ ಪಂಚರ್ ಸರಿ ಮಾಡಬೇಕು ಇದೇನು ನಮೂನೆ ಯಾಕಾದರೂ ಕಾರು ನಿಮ್ದು ಬುಕ್ ಮಾಡಿದೆ ಅಂತ ಗೊತ್ತಾಗ್ತಾಯಿಲ್ಲ